ಹಲೋ ಹಲೋ ಸರ್ ನಾವು ಭಾಗ್ಯ ಅಂತ ಹೇಳಿ ಸರ್ ಅರ್ಧ ತಾಸಾಗಿದೆ ನಾವು ಕ್ಯಾಬ್ ಬುಕ್ ಮಾಡಿ ನೀವು ಇನ್ನೂ ಎಲ್ಲಿದ್ದೀರಿ ಅರ್ಧ ತಾಸಾಯಿತು ಸರ್ ನಾನು ಕ್ಯಾಬ್ ಬುಕ್ ಮಾಡಿ ನೀವು ಇನ್ನೂ ಬರೋದರಲ್ಲೇ ಇದ್ದೀರಿ ಇಲ್ಲಿ ನಾನು ಆಫೀಸಿಗೆ ಯಾವಾಗ ಹೋಗೋದು ಸರ್ ತುಂಬ ತಡ ಆಗಿದೆ ನೀವು ಇನ್ನೂ ವೇಯ್ಟ್ ಮಾಡಿಸೋದು ಒಳ್ಳೆಯದಲ್ಲ ಎಲ್ಲಿದ್ದೀರಿ ಹೇಳಿ ನೀವು ಯಾವಾಗ ಬರ್ತೀರಿ ಕರ್ಕೊಂಡು ಹೋಗಲಿಕ್ಕೆ ಅರ್ಧ ತಾಸಾಯಿತು ಇಷ್ಟೊತ್ವರ್ಗೂ ಎನ್ ನಂಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಸರ್ ನಮಗೆ ಸಮಯ ಇಲ್ಲ ಸರ್ ಯಾವ ರೋಡ್ನಲ್ಲಿ ಇದ್ದೀರಿ ಹೇಳಿ ಇನ್ನೂ ಎಷ್ಟೊತ್ತು ಆಗ್ತದೆ ನೀವು ಇಲ್ಲಿ ಬರಲಿಕ್ಕೆ ರೀಚಾಗ್ಲಿಕ್ಕೆ ಎಷ್ಟೊತ್ತು ಆಗ್ತದೆ ಹೌದಾ ಸರ್ ಹಾಗಿದ್ರೆ ಹತ್ತಿರದ ದಾರಿ ನೋಡ್ಕೊಂಡು ಬರ್ಬೋದಲ್ವಾ ಸರ್ ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ ನಾನು ಆಗಲೇ ಅರ್ಧ ತಾಸಿಂದ ಕಾಯ್ತಾ ಇದ್ದೇನೆ ಇಲ್ಲಿ ನನಗೆ ಆಫೀಸಿಗೆ ಟೈಮಾಗಿದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಹಾಂ ಸರ್ ಜಲ್ದಿ ಬನ್ನಿ ಜಲ್ದಿ ನಾನು ಕಾಯ್ತಾ ಇದ್ದೇನೆ ಸರ್ ಪ್ಲೀಸ್ ಬೇಗ ಬನ್ನಿ ಹಾಂ ಸರ್ ಓಕೆ ಓಕೆ ಬೇಗ ಬನ್ನಿ ಬೇಗ